ಗ್ರಾಮದ ಯುವ ಜನತೆಯು ಈಗ ಕೃಷಿಯನ್ನು ವೃತ್ತಿ ಅಥವಾ ಜೀವನ ವಿಧಾನ ಅಂತ ಅವರು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಕೆಲ್ವೊಂದು ಜನ ವೃತ್ತಿಯಾಗೂ ತಗೋತಾರೆ ಕೆಲವೊಬ್ರು ಅದನ್ನ ಓದಿನ ಜೊತೆಗೂ ಅದನ್ನು ಈಗ ಪರಂಪರಾನುಗತವಾಗಿ ಬಂದಂತಹ ಹಿರಿಯರಿಂದ ಬಂದಂತಹ ಒಂದು ವೃತ್ತಿಯನ್ನ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತನೇ ಹೇಳ್ಬೋದು ಕೃಷಿಯನ್ನ ಅವಲಂಭಿಸಿರೋರು ಒಂದು ನೂರು ಪರ್ಸೆಂಟಲ್ಲಿ ಒಂದು ಐವತ್ತು ಪರ್ಸೆಂಟ್ ಆದರೂ ಈಗ ಹಳ್ಳಿಗಳ ಕಡೆ ಹೋದರೆ ಯುವ ಜನತೆ ಅದರಲ್ಲಿ ಸಫಲರಾಗ್ತಾ ಇದ್ದಾರೆ ಇಷ್ಟಪಟ್ಟು ಅದನ್ನೇ ವೃತ್ತಿ ಥರನು ವೃತ್ತಿಯಾಗಿಯೂ ಅದನ್ನ ಅಳವಡ್ಸ್ಕೊಂಡು ವಿದ್ಯಾವಂತ ಯುವಕರೂ ಕೂಡ ಹಳ್ಳಿಯತ್ತ ಆಕರ್ಷಿತರಾಗಿ ಅದನ್ನು ವೃತ್ತಿಯಾಗಿ ತಗೊಂಡು ಅದನ್ನ ಮುಂದುವರ್ಸ್ತಾ ಇದ್ದಾರೆ ಅದರಲ್ಲಿ ಈ ರೀತಿ ಹಳೇ ಕಾಲದ ಪದ್ಧತಿಗಳೆಲ್ಲ ಈಗ ಸುಮಾರು ಕೃಷಿ ವಿಧಾನದಲ್ಲಿ ಈಗ ಹೆಚ್ಚು ಬಳಸ್ತಾ ಇಲ್ಲ ಅದರಲ್ಲಿ ಆಧುನಿಕ ವಿಧಾನಗಳು ಅಂತ ಹೇಳಿದ್ರೆ ಅದರಲ್ಲೀಗ ಭತ್ತದ್ದಾಗಿರ್ಬೋದು ಮುಂಚೆ ತುಂಬ ಜನ ಈಗ ಒಂದು ಭತ್ತದ್ದು ಅದನ್ನ ಬ ಭತ್ತ ಕ ಕಟಾವು ಅದನ್ನು ಬೆಳೆ ಬಂದ ಮೇಲೆ ಅದನ್ನು ಒಣಗಿಸಿ ಅದನ್ನು ಅಕ್ಕಿ ಅಲ್ಲ ಭತ್ತ ಮತ್ತು ಹುಲ್ಲನ್ನು ಬೇರೆ ಬೇರೆ ಮಾಡಬೇಕೂಂತಂದ್ರೆ ಸುಮಾರು ಜನಗಳನ್ನ ಆಳು ಕಾರ್ಮಿಕರನ್ನ ಕರ್ಕೊಂಡ್ಬಂದು ಅವ್ರ ಕೈಲಿ ಮಾಡಿಸ್ಬೇಕಿತ್ತು ಈಗ ಅದರದ್ದು ಅವಶ್ಯಕತೆ ಇಲ್ಲ ಯಾಕೆಂತಂದರೆ ಅದರದ್ದು ಮಿಷ್ ಯಂತ್ರನೇ ಬಂದಿದೆ ಅದ್ರ ಅದ್ರ ಮುಖಾಂತರ ಈಗ ಹತ್ತು ಜನ ಮಾಡುವಂಥ ಕೆಲಸನ ಒಂದು ಮಿಷನ್ಗೆ ಹಾಕಿದರೆ ಭತ್ತವಾಗ್ ಅದನ್ನ ಸಮಯನೂ ಅದು ಅದ್ರ ಕೆಲಸನ ಬೇಗ ಮುಗಿಸ್ಕೊಡತ್ತೆ ಭತ್ತನಾ ಅದು ಭತ್ತದ ತೆನೆನಾ ಆ ಭತ್ತನ ಆ ಹುಲ್ಲಿಂದ ಬೇರೆ ಬೇರೆ ಮಾಡಿ ಅದನ್ನೆಲ್ಲ ಚೀಲಕ್ಕೆ ಹಾಕ್ಕೊಳ್ಳೋದು ಅದು ಮುಂಚೆ ಹತ್ತು ಜನ ಮಾಡೋದನ್ನ ಅದು ಒಂದೇ ಮಾಡುತ್ತೆ ಹಾಗಾಗಿ ಸಮಯದ್ದು ಉಳಿತಾಯನೂ ಆಗುತ್ತೆ ಬೇಗ ಬೇಗ ಕೆಲಸನೂ ಮುಗಿಯುತ್ತೆ ಮತ್ತು ಇನ್ನೊಂದು ಈಗ ಅಡಿಕೆದಾಗಿರ್ಬೌದು ಅಡಿಕೆ ಬಿಡ್ಸಿ ಮೇಲೆ ಮರದ ಮೇಲೆ ಹತ್ತಿ ಮುಂಚೆ ಎಲ್ಲ ಆದರೆ ತೆಳೂ ಇರುತ್ತೆ ಅದು ಅಡಿಕೇದು ಕಂಬ ಗಿಡ ಮರ ಅದ್ರದ್ ಅದ್ರ ಮೇಲೆ ಹತ್ತಿ ಕೆಲವೊಬ್ರು ಅಲ್ಲಿಂದ ಬಿದ್ದು ಜೀವ ಕಳಕೊಂಡಿದ್ದೂ ಇದೆ ಈಗ ಅದರ ಅದ್ರಕ್ಕಿಂತ ಮಿಗಿಲಾಗಿ ಈಗ ಅದ್ರ ಬದಲಾಗಿ ಅಡಿಕೆ ಕೊಯ್ಯೋ ಯಂತ್ರವನ್ನೇ ಈಗ ಮೇಲಕ್ಕೆ ಅದ್ರ ಮುಕ್ ಅಡಿಕೆ ಮರ ಮೇಲಗಡೆ ತೊಗೊಂಡು ಹೋಗಿ ಈಸಿಯಾಗಿ ಅದನ್ನು ಸುಲಭ್ವಾಗಿ ಮೇಲೆ ಹತ್ತಿ ಅದರಿಂದ ಅಡಿಕೇನ ಬೇರೆ ಬೇರೆ ಮಾಡ್ತಾರೆ ಕಟ್ ಮಾಡ್ತಾರೆ ಇನ್ನೂ ಬೇಕಾದಷ್ಟು ಈಗ ಕೃಷಿಯಲ್ಲಿ ಆಧುನಿಕವಾಗಿ ಇರುವಂಥದ್ದು ಈಗ ಸುಮಾರಿದೆ ಒಂದು ಭತ್ತ ನಾಟಿ ಮಾಡುವಂಥದ್ದಾಗಿರ್ಬೋದು ಆಮೇಲೆ ಎಲ್ಲ ಕಳೆ ಕೀಳುವಂಥದ್ದಾಗಿರ್ಬೋದು ಎಲ್ಲದಕ್ಕೂ ಈಗ ಆಧುನಿಕ ವಿಧಾನಗಳು ಬಂದಿರೋದ್ರಿಂದ ಎಲ್ಲದೂ ತುಂಬ ಸ್ವಲ್ಪ ಬೇಗ ಬೇಗ ಸಮಯದ ಉಳಿತಾಯ ಆಗುತ್ತೆ ಬೇಗ ಬೇಗ ಕೆಲಸನೂ ಆಗುತ್ತೆ